ಹಲೋ ನಮಸ್ತೆ ಮಾಮ್ ನಮಸ್ತೆ ಸರ್ ಕಾಲೇಜ್ ಪ್ರಿನ್ಸಿಪಾಲ್ ಅಲ್ಲವಾ ಸರ್ ನಾನು ಟೆಂತ್ ಮುಗಿತು ನನ್ನದು ಟೆಂತ್ ಅಲ್ಲಿ ನನ್ನದು ನೈನ್ಟಿ ಪರ್ಸೆಂಟೇಜ್ ಆಯ್ತು ಆಗದೆ ಸರ್ ಆದರೆ ನನಗೆ ಕಾಲೇಜಿಗೆ ಹೋಗಿ ಯಾವ ಸಬ್ಜೆಕ್ಟ್ ತಗೊಳ್ಬೇಕು ಜಾಬ್ ಯಾವ ಯಾವ್ದು ತಕಂಡರೆ ಯಾವ ಜಾಬ್ ಸಿಕ್ತದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಾನೇನು ಮಾಡಲಿ ಸರ್ ಹ್ಞೂ ಓಕೆ ಸಾರ್ ಹಾಂ ಸರ್ ಹಾಂ ಹೌದ ಮೇಡಮ್ ಹಾಂ ಹೌದ ನಾನೇನು ಮಾಡಲಿ ಅಂತಾನೆ ಅದೆ ನಾನು ಸಯನ್ಸ್ ತಕೊಂಡಳೋ ಕಾಮರ್ಸ್ ತಕೊಳ್ಳೋ ನಂಗೆ ಯಾವ್ದು ಈಜಿ ಆಗ್ತದೆ ಏನು ಟಫ್ ಆಗುದೋ ಏನು ಅಂತಾಳೆ ಗೊತ್ತಾಗ್ತಾ ಇಲ್ಲ ನಂಗೆ ಅಂದರೆ ಸಯನ್ಸ್ ತಗೊಂಡರೆ ಯಾವ ಜಾಬ್ ಸಿಕ್ತದೆ ಸರ್ ಯಾವ ಜೋಬಿಗೆ ಹೋಗ್ಬೋದು ನಾನು ಕಾಮರ್ಸ್ ಮಾಡಿದರೆ ಹೌದಾ ಸೈನ್ಸ್ ಮಾಡಿದರೆ ಇದು ಆರ್ಟ್ಸ್ ಮಾಡಿದರೆ ಹೌದಾ ಅದೇಯ ನಾನು ನಮ್ಮಮ್ಮ ಹೇಳ್ತಾ ಇದ್ದಾರೆ ಸಯನ್ಸೇ ಮಾಡು ಸಯನ್ಸೇ ಮಾಡು ನೀನು ಇಂಜಿನಿಯರ್ ಆಗು ನೀ ಡಾಕ್ಟ್ರ್ ಆಗ್ಬಹುದು ಅಂತೇಳಿ ಅದಕ್ಕೆ ನನಗೆ ಎಲ್ ಪುಲ್ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ನಾ ನಿಮಗೆ ಫೋನ್ ಮಾಡಿದೆ ಏನು ಮಾಡಲಿ ಸಾರ್ ನಿಮ್ಮ ಒನ್ ನೀವು ಹೆಂಗೆ ಹೇಳ್ತಿರಾ ಹಂಗೆ ಮಾಡುವ ಅಂತೇಳಿ ಹೌದು ನಂದು ನೈನ್ಟಿ ಪ್ರಸೆಂಟೇಜಿಗೆ ನಾನು ಸಯನ್ಸು ಮಾಡ್ಬಹುದಲ್ಲ ಸರಾ ನಂಗಾದರೆ ಸಯನ್ಸೇ ಮಾಡಬೇಕು ಅಂತ ಇದ್ದೇನೆ ನಾನು ಸಯನ್ಸೇ ಮಾಡಬೇಕಂತ ಇದ್ದೇನೆ ನನ್ನ ಪರ್ಸಂಟೇಜ್ ನೈನ್ಟಿ ಆಗದಲ್ಲ ಟೆಂತಿಗೆ ಅದಕ್ಕೆ ನನಗೆ ಕಡಿಮೆ ಅನ್ಸ್ತದ ಅನ್ಸ್ತಾ ಉಂಟು ಏನು ಮಾಡಲಿ ನಾನು ಸೈನ್ಸ್ ತಗೊಳ್ಳಿ ಅಲ್ಲ ಹೌದಾ ಹೌದಲ್ಲ ಅದೇಯ ಹಾಗೆ ಮಾಡ್ತೇನೆ ಸರ್ ತುಂಬಾ ಧನ್ಯವಾದಗಳು ಸರ್ ನನ್ಗೆ ಒಳ್ಳೆಯ ಮಾಹಿತಿ ನೀಡಿದಕ್ಕೆ ಥ್ಯಾಂಕ್ ಯು ಸಾರ್